ನಾವೀಗ ಒಂದು ಶಾಸ್ತ್ರೀಯ ಸಂಗೀತವನ್ನು ಹಿಡಿದು ಮಾತಾಡ್ಬೇಕಂದರೆ ಅದಲ್ಲಿ ತಾಳಗಳು ಲಯ ಗತ್ತಿ ಶ್ರುತಿ ತುಂಬ ಮುಖ್ಯ ಆಗ್ತದೆ ಈಗ ಒಂದು ಆದಿತಾಳ ಆದಿತಾಳ ಅಂತ ಬಂದರೆ ನಾವು ಒಂದು ಎರಡು ಮೂರು ನಾಲ್ಕು ಐದು ಹಾಗೇ ತಾಳವನ್ನು ಹಾಕ್ ಹಾಕ್ತ ಹೋಗ್ತೇವೆ ಆದಿತಾಳ ಜಂಪೇತಾಳ ರೂಪಕತಾಳ ಹಾಗೆ ಆದಿತಾಳದಲ್ಲಿ ನಾವು ಹೆಚ್ಚಾಗಿ ಗಣಪತಿ ಸ್ತೋತ್ರವನ್ನು ಹೆಚ್ಚಾಗಿ ನಾವು ಪಠಿಸ್ತೇವೆ ಹಾಗೇ ನಾವೂ ಶ್ರುತಿ ಶ್ರುತಿ ಶ್ರುತಿಯಲ್ಲಿ ನಾವು ಹಾಡಬೇಕಾದ್ರೆ ಅದು ಸಹ ಶ್ರುತಿಯ ಮೆಟ್ಟಿಲುಗಳು ಶ್ರುತಿಯ ಪಾದಗಳು ಹಾಗೆ ಪ್ರತಿಯೊಂದನ್ನು ನೋಡಿ ನಾವು ಶ್ರುತಿಯನ್ನು ಕಲೆ ಹಾಕಬೇಕಾಗ್ತದೆ